ಇತ್ತೀಚಿನ ದಿನಮಾನಗಳಲ್ಲಿ ಜನರು ಸ್ವಾಭಾವಿಕವಾಗಿ ಅವಲಂಬಿತರಾಗ್ತಿರೋದು ಮತ್ತೆ ಇನ್ನೊಬ್ಬರ ಮೇಲೆ ಅವಲಂಬಿತರಾಗ್ತಿರೋದು ಯಾವುದು ಯಾವುದರ ಬಗ್ಗೇನಪ್ಪ ಅಂತಂದರೆ ಜನರು ಜನರು ಉಪಯೋಗಿಸುವ ಬಟ್ಟೆಗಳಿಂದ ಟ್ರೆಂಡ್ ಅಂತಂದೇಳಿ ಈಗ ಸುಮಾರು ಐದಾರು ವರ್ಷಗಳಿಂದನೇ ಟ್ರೆಂಡು ಡ್ರೆಸ್ಸಿಂಗ್ ಟ್ರೆಂಡು ಅದೆಲ್ಲ ಶುರುವಾಯ್ತು ಅದರಿಂದ ಬೇರೆ ದೇಶದ ಟ್ರೆಂಡ್ಗಳು ನಮ್ಮ ಭಾರತದಲ್ಲಿ ಒಳ್ಳೆಯ ಹೆಸರನ್ನು ಮಾಡೋದಾಗಿರ್ಬೋದು ಜನ ಅದ್ರಮೇಲೆ ಅವಲಂಬಿತರಾಗಿರೋದನ್ನು ಅದನ್ನು ಉಪಯೋಗಿಸೋದಾಗಿರ್ಬೋದು ಆ ಟ್ರೆಂಡಿಗೆ ತಕ್ಕಂಗೆ ಅವರು ತಮ್ಮ ಉಡುಗೆ ಶೈಲೀನ ಬದಲಾಯಿಸಿಕೊಳ್ಳೋದಾಗಿರ್ಬೋದು ಇದೆಲ್ಲ ತುಂಬ ಈ ಈಗೀಗ ತುಂಬ ಜಾಸ್ತಿನೇ ಆಗಿದೆ ಬೆ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ಹಿಂದೂಗಳು ಯಾವ್ ಥರ ಬಟ್ಟೆ ಹಾಕ್ಕೋಬೇಕು ಅದನ್ನು ಈಗ ಬೇರೆ ಬೇರೆ ದೇಶದ ಯುವಕ ಯುವತಿಯರು ಅದನ್ನು ಫಾಲೋ ಮಾಡ್ತಿದ್ರೆ ಅಲ್ಲಿನ ಟ್ರೆಂಡ್ಗೆ ತಕ್ಕಂಗೆ ಪ್ಯಾಂಟು ಶರ್ಟು ಜೀನ್ಸ್ ಪ್ಯಾಂಟು ಶೋರ್ಟ್ಸು ಆ ಥರ ಉಡುಗೆ ತೊಡುಗೆಗಳನ್ನು ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲಿ ಜನರು ಈಗ ಜಾಸ್ತಿ ಇದು ಮಾಡ್ತಿದ್ದಾರೆ